ಈಗ ಹಳ್ಳಿಯ ಜನ ಹೆಂಗಂತಂದ್ ರೀ ದೌಡ ಈ ದವಾಖಾನೆ ನಂಬಂಗಿಲ್ಲ ಅವರು ಅವ್ರು ಏನು ಮಾಡ್ತಾರೆ ಬರೀ ಸ್ಥಳೀಯವಾಗಿರುವಂಥ ದೇವ್ರಿಗೆ ಹರಕೆ ಕಟ್ಗೆನ್ಯಾ ಹನುಮಪ್ಪಗ್ ಶನಿವಾರಕ್ಕೆ ಒಮ್ಮೆ ಹೋಗಿ ಹೂ ಕೊಟ್ಟು ಬಂದ್ನಾ ಮೊಹರಮ್ನ್ಯಾಗಾ ಅಲ್ಲಾ ಅಲಾಬ್ದಾಗಾ ಅಲೆ ದೇವ್ರಿಗೋಗಿ ಬೇಡ್ಕಣ್ಯಾ ಇಲ್ಲ ಈ ಅಮ್ಮನೋರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಬಂದ್ನಾ ಬರೀ ಇಂಥವ ಮಾಡ್ತಾರೆ ಇದರಿಂದ ಮಕ್ಳು ಪೋಲಿಯ ಅಟ್ಯಾಕ್ ಆಗೋದಿಲ್ಲ ಅಂತೇಳಿ ಇಂಥ ಮೂಢನಂಬಿಕೆಗಳಿಗೆ ಮೊರೆ ಹೋಗೋದ್ ಜಾಸ್ತಿ ನಮ್ಮ ಕಡೆ ಹೆಂಗೆ ಅಂತಂದ್ರೆ ಉತ್ರ ಕರ್ನಾಟಕ್ದಾಗೆ ಜಾಸ್ತಿ ಬ್ಯಾಟೆ ಮಾಡಿಸೋದು ಅಲ್ಲಿ ದೇವ್ರಿಗೆ ಬೇಡ್ಕಣದು ಧೀ ನಮಸ್ಕಾರ ಹಾಕೋದು ಇಲ್ಲ ಇಲ್ಲಿ ಯಾವ್ದಾರೂ ಒಂದು ಹೊಳ್ಯಾಗೆ ಹೋಗಿ ಮುಳ್ಗೂದು ಇಲ್ಲ ಬರೆ ಹಾಕಿಸ್ಕೊಳುದು ಬರೀ ಇಂಥವೇ ಮಾಡಿ ಜನ ಏನು ಮಾಡ್ತಾರೆ ಪೋಲಿಯೊದಿಂದ ನಾವು ಹೊರಗೆ ಬರ್ತೀವಿ ಅಂತೇಳಿ ಒಂದು ಭ್ರಮೆ ಒಳಗೆ ಬದುಕ್ತಾರೆ ಈಗ ಅವ್ರ್ಗೆ ನೀವು ಪೋಲಿಯೊ ಲಸಿಕೆ ಹಾಕ್ದ್ರೇ ಪೋಲಿಯೊ ಮುಂಚೆ ಇಂಜೆಕ್ಷನ್ ಇತ್ತು ಇಂಜೆಕ್ಷನ್ ಮಾಡ್ಸೋದ್ರೊಳಗೆ ಇಂಜೆಕ್ಷನ್ ಮಾಡೇ ಪೋಲಿಯೊ ಅಟ್ಯಾಕ್ ಆಕೈತೆ ಅಂತೇಳಿ ಒಂದಿಷ್ಟು ಮಂದಿ ಹೇಳ್ತಿದ್ರ್ ನರದ ಮ್ಯಾಲ ಇಂಜೆಕ್ಷನ್ ಮಾಡಿದ್ದಕ್ಕೆ ಪೋಲಿಯೊ ಬರ್ತತೀ ಅಥವಾ ಎಳೆ ನರ ಇದ್ದಾಗ ಇಂಜೆಕ್ಷನ್ ಮಾಡಿರೆ ಪೋಲಿಯೊ ಬರ್ತತೆ ಅಂತ ಹೀಗೆಲ್ಲ ಮೂಢನಂಬ್ಕೆ ನಂಬ್ತಿದ್ರು ಅಂಥ ಜನ ನಮ್ಮಲ್ಲಿ ಒಟ್ಟು ಅವ್ರದ್ದು ಏನು ಅಂದ್ರೆ ಪೋಲಿಯೊ ಬರಬಾರ್ದಪ್ಪ ಅಂತಂದ್ರೆ ಯಾವ್ದಾರೂ ದೇವ್ರಿಗೆ ಹರ್ಕೆ ಕಟ್ಕಣದು ಇಲ್ಲ ಯಾವ್ದಾರೂ ದೇವ್ರ್ಗೆ ಬೇಡ್ಕಣದು ಕಾಯಿ ಒಡ್ಸೋದು ಬರೀ ಇಂಥದ್ದು ಜಾಸ್ತಿ ಮಾಡ್ತಾರೆ ಇಲ್ಲ ಯಾವ್ದಾರೂ ಒಂದು ಗಿಡದ ಗಿಡ ಇರ್ತತಿ ದೇವ್ರು ಅಂತೇಳಿ ಆ ಗಿಡಕ್ಕೆ ರೌಂಡ್ ಹಾಕದು ಸುತ್ತೋದ ಇಲ್ಲ ಯಾವ್ದಾರೂ ಹೊಳ್ಯಾಗೆ ಹೋಗಿ ಮುಳ್ಗದು ಕೆರ್ಯಾಗೆ ಹೋಗಿ ಮುಳ್ಗದು ಇಲ್ಲ ಯಾವ್ದಾರೂ ಒಂದು ಗಿಡದ ಬೇರು ಹಚ್ಕಣದು ಮತ್ತು ಇಂಥವಕ್ಕೆಲ್ಲ ಹಳ್ಯಾಗೆ ಪಂಡಿತ್ರು ಇರ್ತಾರೆ ಅವರು ಸ್ಥಳೀಯ ಪಂಡಿತರು ಅವ್ರು ಏನು ಮಾಡ್ತಾರೆ ಅಂದ್ರೆ ನಿಮ್ದು ಪೋಲಿಯೊದಿಂದ ಮಕ್ಳು ಕಾಪಾಡ್ಬೇಕ್ ನೀವು ಅಂತಂದ್ರೆ ಹನ್ನೊಂದು ಅಮಾಸೆ ಬನ್ರಿ ಏಳು ಹುಣ್ಮೆ ಬನ್ರಿ ಆಂ ಅಮ್ಮಗೆ ನಡ್ಕೋ ರೀ ಅಜ್ಜಗೆ ನಡ್ಕೋ ರೀ ಇಂಥವೆಲ್ಲ ಹೇಳ್ತಾರ್ ಇಲ್ಲ ನಿಂಬೆ ಹಣ್ ಮಂತ್ರಿಸ್ ಕೊಡ್ತೀನಿ ಅದನ್ನ ಊಟ್ದಾಗೆ ಕುಡಿಸ್ರಿ ಮಕ್ಕಳಿಗೆ ಇಲ್ಲ ಬರ್ದು ಕೊಡ್ತ್ನಿ ತಾಯ್ತಿನ ನಡುದಾಗ್ ತಾಯ್ತಿ ಕಟ್ಟಿರಿ ಇಲ್ಲ ಅದು ಪೋಲಿಯೊ ಆಗಿರುವಂಥ ಕಾಲಿಗೆ ಕೈಗೆ ತಾಯ್ತಿ ಕಟ್ಟಿರಿ ಬರೀ ಇಂಥವೇ ಯಂತ್ರ ಮಂತ್ರ ತಂತ್ರ ಇಲ್ಲ ದೇವ್ರು ಸುತ್ತೋದು ಗಿಡ ಸುತ್ತೋದು ನದಿ ಮುಳ್ಗುದು ಹೊಳೆ ಮುಳ್ಗುದು ಇಂಥದ್ರಗ ನಮ್ಮ ಜನ ಏನು ಮಾಡ್ತಾರೆ ಟೈಮ್ ಸ್ ಇಂಥದ್ರಗ ಟೈಮ್ ಹಾಳು ಮಾಡ್ಕಂಬಿಡ್ತಾರ ಮತ್ತು ಅವ್ರ್ಗೆ ಏನಂದ್ರೆ ಒಂದು ನಂಬಿಕೆ ಈಗ ಒಂದು ಅಂತ್ರ ಕಟ್ಟಿಸ್ಕಂಬಂದ್ರ ಅರಾಮ ಆಕ್ತಾರ ಇಲ್ಲ ದೇವ್ರು ಕೇಳ್ಸೋದು ಗಾಳಿ ಸೆಕೆ ಆಗೈತೆ ಅನ್ನೋದು ಮ ಗಾಳಿ ಸೆಕೆ ಅಂತ ಕೆಲವೊಬ್ಬರು ಯಾರಾರೂ ಪೋಲಿಯೊ ಅಟ್ಯಾಕ್ ಆಗಿತ್ತು ಅಂದ್ರೆ ಆ ಹುಡ್ಗರು ಕೈ ಕಾಲು ಎಳ್ಕತ್ತಿರ್ಲಿಲ್ಲ ಗಾಳಿ ಸೆಕೆ ಆಗಿ ಹಂಗೆ ಆಗೈತಿ ಇಲ್ಲ ಎಲ್ಲಾರೂ ಔಟ್ಸೈಡ್ ಹೋಗಿರ್ತವೆ ಮಕ್ಳು ಅಲ್ಲಿ ಎಲ್ಲಾರೂ ನಿಂಬೆ ಹಣ್ ದಾಟಿ ಬಂದಾನೆ ಇಲ್ಲ ತೆಗದ್ ಒಗ್ದಿದ್ದು ದಾಟಿ ಬಂದಾನೆ ಹಿಂಗೆ ಏನೇನೋ ಕಲ್ಪನೆಗಳು ನಮ್ಮ ಜನರು ನಿಂಬೆ ಹಣ್ಣು ತುಳ್ದ್ರೆ ಅಥವಾ ಅದು ಇಲ್ಲ ಮೂರು ದಾರಿ ಕೂಡೋಲ್ಲಿ ದೃಷ್ಟಿ ತೆಗದ್ ನಿಂಬೆ ಹಣ್ ಒಗ್ದಿರ್ತಾರೆ ಇಲ್ಲ ನಿವಾಳಿಸಿ ಇಟ್ಟಿರ್ತಾರೆ ಅಂಥದ್ದು ಏನಾರೂ ತುಳ್ದಿದ್ರೆ ಅಂಥದ್ದು ಏನಾರೂ ದಾಟಿ ಬಂದಿದ್ರೆ ಮಕ್ಕಳಿಗೆ ಪೋಲ್ಯೋ ಆಕ್ತೈತಿ ಅನ್ನುವಂಥ ಒಂದು ಮನೋಭಾವನೆ ಮತ್ತು ಆ ಪೋಲಿಯೊ ಆದ್ರಿಂದ ಆದಾಗ ಅದನ್ನು ನಿರ್ಮೂಲನೆ ಮಾಡ್ಬೇಕಪ್ಪ ಹೆಂಗ್ ಹೋಗ್ಬಕು ಅಂದ್ ಮತ್ತೆ ಅವರು ಹೋಗಿ ಇನ್ನೊಂದು ಕಡೆ ನಿವಾಳ್ಸ್ಕೊಂಡು ದೃಷ್ಟಿ ತೆಗಿಸ್ಕಂಬರ್ತಾರ ಬರೀ ಇಂಥವೇ ಹೆಚ್ಚು ಮಾಡುವುದು ಯಾರೂ ಆಸ್ಪತ್ರೆಗಳನ್ನಾಗಲಿ ಔಷಧಿಗಳನ್ನಾಗಲಿ ನಂಬೂಕಿಂತ್ಲು ಯಂತ್ರ ತಂತ್ರ ಮಂತ್ರಗಳನ್ನು ನಂಬುವುದು ದೇವ್ರ್ನ ನಂಬುವುದು ಹೊಳ್ಯಾಗೆ ಮುಳ್ಗೂದ್ ನಂಬುವುದು ಗಿಡ ಸುತ್ತುದು ನಂಬುವುದು ಇಂಥವನ್ನು ನಮ್ಮ ಜನ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಬೋದು ಭಾಳ ಸಾರಿ ಇಂಥವ್ಕೆ ಮೊರೆ ಹೋಗ್ತಾರೆ ನಮ್ಮ ಜನ ಇಂಥೋರ ಮ್ಯಾಲ ಭಾಳ ನಂಬ್ತಾರೆ ಇಂಥವ್ರ ನಂಬಿಕೆನೇ ಭಾಳ ಅದಕ್ಕೆ ಇಂಥವು ಏನು ಈಗ ಕೆಲವೊಂದಿಷ್ಟು ಇದನ್ನು ದಾರ ಕಟ್ತಾರೆ ಮಂತ್ರಿಸ್ ಕಾಲಿಗೆ ಕಾಲಿಗೆ ಪೋಲಿಯೊ ಆಗಿತ್ತಂದ್ರೆ ಮಂತ್ರಿಸಿ ಕರಿ ದಾರ ಕಟ್ತಾರೆ ಇಲ್ಲ ತಾಯ್ತಿ ಕಟ್ತಾರೆ ಏನೂ ಇಲ್ಲಾಂದ್ರೆ ದೇವರಿಗೆ ಸೇವೆ ಮಾಡ್ತಾರೆ ರೀ ಈಗ ಹೋಗಿ ಅಲ್ಲಿ ಹೊಳೆ ಅಮ್ಮನಿಗೆ ಹಂಗ ಅಲ್ಲಿ ಮಡಿ ಉಡಿಯಿಂದ ಬಂದು ಒಂದು ಮಡಿ ಉಡಿಯಿಂದ ಬಂದು ದೇವ್ರಿಗೆ ಅಡ್ಡ ಬೀಳೋದು ಇಲ್ಲ ಎಡೆ ಕೊಡೋದ್ ಅಂತ ಮಾಡ್ತಾರೆ ಹನು ಹನ್ನೊಂದು ದೇವ್ರಿಗೆ ಎಡೆ ಕೊಡ್ಬೇಕು ಇಲ್ಲ ಹನ್ನೊಂದು ವಾರ ಎಡೆ ಕೊಡ್ಬೇಕ್ ಹಿಂಗೆ ಏನೇನೋ ಚಿತ್ರ ವಿಚಿತ್ರ ಆಚರಣೆಗಳನ್ನ ಮಾಡ್ತಾರೆ ಹೊರತು ಯಾರೂ ದವಾಖಾನೆ ಸನಿಹಕ್ ಹೋಗೂದಿಲ್ಲ ಇತ್ತೀಚೆಗ್ ಒಂದು ಸ್ವಲ್ಪ ಸ್ವಲ್ಪ ಅವೇರ್ನೆಸ್ ಬರೋಕತ್ತೈತ್ ಈಗ ಪಲ್ಸ್ ಪೋಲಿಯೊ ಕಾರ್ಯಕ್ರಮ ಅದೂ ಪಲ್ಸ್ ಪೋಲಿಯೊ ಕಾರ್ಯಕ್ರಮದಿಂದ ಆರೋಗ್ಯ ಕಾರ್ಯಕರ್ತರು ಒತ್ತಾಯ ಮಾಡ್ಯಾರೆ ಎಲ್ಲ ಮಕ್ಳಿಗೆ ಐದು ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಅದನ್ನು ಪೋಲಿಯೊ ಲಸಿಕೆ ಹಾಕಾಕತ್ಯಾರೆ ಅವಾಗಿಂದ ಒಂದು ಸ್ವಲ್ಪ ಜನ ತಮಗೆ ಮನಸಿಲ್ಲ ಅಂದರೂ ಆರೋಗ್ಯ ಇಲಾಖೆ ಅವ್ರ ಒತ್ತಾಯಕ್ಕಾರೂ ಪೋಲಿಯೊ ಹಾಕ್ಸಕ್ಕತ್ಯಾರೆ ಇಂಥವು ಅನೇಕ ಬರೀ ಇಂಥವು ದಾರಿಗಳು ಮುಖ್ಯವಾಗಿ ದೇವರು ಯಂತ್ರ ತಂತ್ರ ಮಂತ್ರ ಬ್ಯಾಟೆ ಮಾಡಿಸೋದು ನೀರಾಗೆ ಮುಳ್ಗೋದು ಇಂಥವನ್ನೇ ಹೆಚ್ಚು ಮಾಡೋದ್ ಹೊರ್ತು ದವಾಖಾನೆಗಳ ಮ್ಯಾಲ ಕಡಿಮೆ ನಂಬ್ಕೆ ಇತ್ತು ಆದ್ರೆ ಈಗ ಒಂದು ಸ್ವಲ್ಪ ಬದಲಾವಣೆ ಬರಕತೈತೆ ಸಣ್ಣಗೆ ಬೆಳವಣಿಗೆ ಆಗೋಕ್ಕತೈತಿ ಜನ ಪಲ್ಸ್ ಪೋಲಿಯೋ ಒಂದು ಕಾರ್ಯಕ್ರಮ್ದೊಳ್ಗೆ ಭಾಗ್ವಯ್ಸಕ್ಕತ್ಯಾರೆ ಅವ್ರ ಮಕ್ಳಿಗೆ ಲಸಿಕೆ ಹಾಕ್ಸಕತ್ಯಾರೆ ಆ ಲಸಿಕೆ ಹಾಕಿಸೋ ಮುಖಾಂತ್ರ ಈಗ ಪೋಲಿಯೊ ಬರಂಗಿಲ್ಲ ಅಂತೇಳಿ ನಂಬಕ್ಕತ್ಯಾರೆ ಒಂದು ಸ್ವಲ್ಪ ಸಾಕ್ಷರತೆ ಪ್ರಮಾಣ ಜಾಸ್ತಿ ಆದಂಗೆ ಜಾಸ್ತಿ ಆದಂಗೆ ಒಂದು ಇಂಗ್ಲೀಷ್ ಮೆಡಿಷನ್ ಮ್ಯಾಲ ಲಸಿಕೆಗಳ ಮೇಲೆ ಇದ್ರ ಮ್ಯಾಲೆಲ್ಲ ಜನ್ರಿಗೆ ಈಗ ನಂಬಿಕೆ ಹುಟ್ಟೋಕತ್ತೈತಿ ನಂಬಿಕೆ ಬರೋಕತ್ತೇತಿ ಅವರು ದವಾಖಾನೆ ಕಡೆ ಮುಖ ಮಾಡ್ಯಾರೆ ಆದರೂ ಈಗ ಇನ್ನೂ ತರ್ಟಿ ಪರ್ಸೆಂಟ್ ಜನ ಇನ್ನೂ ಅದೇ ಹಳೆಯ ಪದ್ಧತಿ ಒಳಗೇ ಇದಾರೆ ಇನ್ನೂ ನಾವು ಎಷ್ಟೇ ಮುಂದುವರ್ದೀವಿ ಮಂಗಳ ಗ್ರಹ ಮ್ಯಾಲ ಚಂದ್ರ ಗ್ರಹ ಮ್ಯಾಲ ಹೋಗೀವಿ ಅಂದರೂ ಇನ್ನೂ ನಮ್ಗೆ ಒಂದು ಮೂವತ್ತು ಪರ್ಸೆಂಟ್ ಜನಾನ ಒಂದು ಮುಖ್ಯ ವಾಹಿನಿಗೆ ತರಕ್ಕೆ ಆಗಿಲ್ಲ ಕೆಲ್ವೊಂದು ಸಾರಿ ಅಂತೂ ಪೋಲಿಯೊ ಲಸಿಕೆ ಹಾಕಕ್ಕೆ ಹೋದಾಗ ಲಸಿಕೆ ಹಾಕಕ್ಕೆ ಹೋದ ಇವ್ರ ಜೊತೆಯೇ ಜಗಳ ಆಡ್ರ ನಮ್ದು ಇಲ್ಲಾಂದ್ರೆ ಪೋಲಿಯೊ ಆಗಿತ್ತಂದ್ರೆ ಮನೆದೇವ್ರ್ ಕಾಟ ಅಂತೇಳಿ ಅಂತಾರೆ ಮತ್ತು ಇಲ್ಲ ರೀ ನಮ್ಮ ಮನೆದೇವ್ರ್ ಕಾಡೋಕತ್ತೈತಿ ಇನ್ನು ಅಂದ್ರೆ ಹೆಣ್ಮಕ್ಳು ಏನಾರೂ ಇದ್ರೆ ಪಾಪ ಅವ್ಕೆ ಏನಾರೂ ಪೋಲಿಯೊ ಅಟ್ಯಾಕ್ ಆಗಿತ್ತು ಅಂತಂದ್ರೆ ಈ ಹುಲಿಯಮ್ಮ ಎಲ್ಲಮ್ಮ ಏನಾರೂ ಮನೆದೇವ್ರ್ ಇದ್ರೆ ಮುತ್ತು ಕಟ್ತಾರೆ ಅವ್ರಿಗೆ ಜೋಗಮ್ಮನ ಮಾಡಿ ಬಿಡ್ತಾರೆ ಆ ಅಮ್ಮ ಬೇಡ್ಯಾಳೆ ಆಕೇನ್ನ ಅಮ್ಮ ಕೇಳ್ಯಾಳೆ ಅಂತೇಳಿ ಜೋಗಮ್ಮನ ದೇವದಾಸಿ ಮಾಡ್ಬಿಡ್ತಾರೆ ಜೋಗಮ್ಮನ ಮಾಡ್ಬಿಡ್ತಾರೆ ಇಂಥವೆಲ್ಲ ಅನಿಷ್ಟ ಅನಿಷ್ಟ ಪದ್ಧತಿಗಳಿಗೆ ಮಕ್ಕಳನ್ನ ಒಳಗೆ ಮಾಡೋದು ನಾವು ನೋಡ್ತೀವಿ ಕೆಲವೊಬ್ಬರಂತೂ ಎಲ್ಲ ಅಮ್ಮನ್ನು ಕುದ್ರೆ ಮಾಡಾಕ ಹಿಂಗೆ ಮಾಡ್ಯಾಳೆ ಹಂಗೆ ಹಿಂಗೆ ಅಂತೇಳಿ ಹಂಗೆ ಆಲೋಚನೆ ಮಾಡ್ತಾರೆ ಇನ್ನು ಕೆಲವೊಬ್ರು ದೇವ್ರ ಹೆಸ್ರಿನಾಗ್ ಬಿಟ್ರು ಅಂದ್ರೆ ಮದುವ್ಯಾಲಿಲ್ಲ ಅಂದರೂ ನೆಡಿತೆತ್ತೀ ಅನ್ ಈ ಪೋಲಿಯೊ ಆದವ್ರನ್ನ ಅಂಗ್ವಿಕಲ್ರನ್ನು ಯಾರು ಮದ್ವೆ ಆಕ್ತಾರ ಅದೇ ದೇವ್ರ ಹೆಸ್ರಲ್ಲೆ ಬಿಟ್ವಿ ಅಂತಂದ್ರೆ ಅವರು ಈ ಭಿಕ್ಷೆ ಬೇಡಿಯೋ ದೇವ್ರ ಹೆಸರ್ನ್ಯಾಗ್ ಭಿಕ್ಷೆ ಬೇಡಿಯೋ ಜೀವನ ಮಾಡ್ತಾರೆ ಹಂಗಾರೂ ಅವ್ರಿಗೆ ಒಂದು ಬದುಕು ಆಗತ್ತೆ ಅಂತಲೂ ಮಾಡೋವ್ರು ಇದಾರೆ ಅಂದ್ರೆ ಒಟ್ಟು ಅವ್ರವ್ರ ಆಲೋಚನೆಗ್ ತಕ್ಕಂಗೆ ವಿಚಾರ ಮಾಡೋರು ಇದಾರೆ ಹೊರತು ಇನ್ನೂ ನಮ್ಮ ಕೊಪ್ಪಳದಂಥ ಜಿಲ್ಲೆ ಒಳಗೆ ಇನ್ನೂ ಅದು ಸರ್ಕಾರ ಹೇಳ್ಬೋದು ಸರ್ಕಾರದ ಅಧಿಕಾರಿಗಳು ಹೇಳ್ಬೋದು ನಮ್ಮಲ್ಲಿ ದೇವದಾಸಿ ಪದ್ಧತಿ ನಿಂತೈತಿ ಅದು ಇದು ನಿಂತೈತಿ ಅಂತೇಳಿ ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತಾಗಿ ಕೆಲಸ ಮಾಡೋ ಮುಂದಾಗ ಒಂದು ಮೂರು ನಾಲ್ಕು ಪ್ರಕರಣ ಅದು ವಿಶೇಷ್ವಾಗಿ ಪೋಲಿಯೋ ಆದಂಥ ಮಹಿಳೆಯರನ್ನು ದೇವ್ದಾಸಿಯರನ್ನಾಗಿ ಮಾಡುವಂಥ ಪ್ರಕರ್ಣಗಳನ್ನು ತಡ್ದೇನೆ ಮತ್ತು ಪ್ರಕರ್ಣಗಳನ್ ಕೆಲವು ತಡೆಯಕ್ಕೂ ಆಗಿಲ್ಲ ಯಾಕಂದ್ರೆ ಇಲ್ಲಿ ಸ್ಥಳೀಯ ವ್ಯವಸ್ಥೆಯನ್ನು ಎದ್ರು ಹಕ್ಕೊಂಡು ಸರಿಯಾದ ಒಂದು ಬೆಂಬಲ ಸಿಗ್ಲಾರ್ದಕ್ಕೆ ಕೆಲವು ತಡ್ಯೋಕ್ಕಾಗಿಲ್ಲ ಕೆಲವು ತಡ್ದೀವಿ ಆದ್ರೆ ಒಟ್ಟಾರೆ ನಮ್ಮ ಸ್ವಂತ ಅನುಭವಕ್ಕೆ ಬಂದೈತಿ ನಮ್ಮ ಗಮನಕ್ಕೆ ಬಂದೈತೆ ಪೋಲಿಯೊ ಆದಂಥ ಹೆಣ್ಮಕ್ಳನ್ನು ದೇವದಾಸಿ ಮಾಡಿದ್ದು ಈ ಮುತ್ತು ಕಟ್ಟೋದ್ ಅಂತೀವಲ್ವ ಮುತ್ತು ಕಟ್ಟಿದ್ದನ್ನು ನಾವು ಕ ನೋಡೀವಿ ಅಂಥ ಪ್ರಕರ್ಣಗಳಲ್ಲಿ ಭಾಗ್ವಹ್ಸೀವಿ ಕೆಲವನ್ನು ಇತ್ಯರ್ಥಪಡ್ಸೀವಿ ಕೆಲವನ್ನು ಇತ್ಯರ್ಥ ಪಡಿಸಲಾರ್ದನ ಅಸಹಾಯಕ ಸ್ಥಿತಿಯಿಂದ ಯಾವುದೇ ಬೆಂಬಲ ಸಿಗ್ಲಾರ್ದೆ ಯಾರ್ದೂ ಸಪೋರ್ಟ್ ಸಿಗ್ಲಾರ್ದೆ ಅಸಹಾಯಕ ಸ್ಥಿತಿಯಿಂದಲೂ ಬಂದೀವಿ ಕೆಲವು ಮಕ್ಳನ್ನು ಬಳ್ಳಾರಿ ಒಳಗೆ ಬಾಲಮಂದಿರಕ್ಕೂ ಕಳಿಸಿಕೊಟ್ಟೀವಿ ಒಬ್ಬ ಹೆಣ್ಣು ಮಗಳಿಗೆ ಟಿ ಬಿ ಬಂದಿತ್ತು ಆಕೆಗೆ ಹುಲಿಯಮ್ಮ ಬಡ್ಕೊಂಡಾಳೆ ಅಂತೇಳಿ ಈಕೆಗ್ ಮುತ್ತು ಕಟ್ಟೋದನ್ನ ತಡೆದ್ವಿ ಆಕೆಗ್ ಟಿ ಬಿ ಟ್ರೀಟ್ಮೆಂಟಿಗೆ ರೆಫರ್ ಮಾಡಿದ್ವಿ ಹಿಂಗೆ ಅನೇಕ ಕಥೆಗಳು ಇವತ್ತೂ ನಮ್ಮ ಕೊಪ್ಳದ ಸುತ್ತಮುತ್ತ ಇರುವಂಥ ಮತ್ತೆ ಇಲ್ಲೇನು ದೂರ ಅಲ್ಲ ಟಿ ಬಿ ಬಂದಂಥ ಹೆಣ್ಮಗ್ಳಿಗೆ ಮುತ್ತು ಕಟ್ಟೋಕ್ ಹೋಗಿದ್ದು ಇಲ್ಲೇ ಕೊಪ್ಪಳದಿಂದ ಒಂದು ಐದು ಕಿಲೋಮೀಟ್ರ್ ಚೆಲುವಾಡಿ ಅನ್ನೋ ಅಂಥ ಊರ್ನಾಗ ಅಳವಂಡಿ ಅನ್ನುವಂಥ ಊರ್ನಾಗ ಒಬ್ಬ ಹೆಣ್ಣು ಮಗ್ಳಿಗೆ ಕಾಲು ಊನ ಆಗಿತ್ತು ಪೋಲಿಯೋ ಆಗಿತ್ತು ಆ ಹೆಣ್ಣು ಮಗ್ಳನ್ನು ದೇವದಾಸಿ ಮಾಡಿದ್ರು ಮುತ್ತು ಕಟ್ಸಿದ್ರು ಅಂಥ ಅನೇಕ ಪ್ರಕರ್ಣಗಳ್ನ ನೋಡಿರುವಂಥದ್ದು ಮತ್ತು ಕೆಲವು ಬಗೆಹರ್ಸುವಂಥದ್ದು ಐತೆ ಆದ್ರೂ ಇನ್ನೂ ನಾವು ವಿಶೇಷವಾಗಿ ಕೇರಿಗಳಲ್ಲಿ ದಲಿತ ಕೇರಿಗಳಲ್ಲಿ ಇನ್ನೂ ಅವ್ರನ್ನ ಮುಖ್ಯವಾಹ್ನಿಗೆ ತರ್ಬೇಕಾಗ್ಯೈತಿ ಅವರಲ್ಲಿರುವಂಥ ಮೂಢನಂಬಿಕೆನ್ನು ದೂರ ಮಾಡ್ಬೇಕಾಗ್ಯೈತಿ ಆದಷ್ಟು ಪೋಲಿಯೋ ಮುಕ್ತ ಬರೀ ಇದು ದಾಖಲೆಗಳಲ್ಲಿ ಪೋಲಿಯೋ ಮುಕ್ತ ಅಲ್ಲ ನಿಜವಾಗಿಯೂ ಸಾಮಾಜಿಕವಾಗಿ ಸಮಾಜ್ದಲ್ಲಿಯೂ ಪೋಲಿಯೊ ಮುಕ್ತವಾಗಿರುವಂಥ ಒಂದು ರಾಷ್ಟ್ರವನ್ನು ನಾವು ಕಟ್ಬೇಕಾಗ್ಯೈತಿ ಪೋಲಿಯೋ ಮುಕ್ತ ಭಾರತದ ಕನಸನ್ನು ನಾವು ಸಾಕಾರ ಮಾಡಬೇಕಾಗ್ಯೈತಿ ಅದಕ್ಕೆ ಇನ್ನೂ ಹಿಂದುಳಿದಂಥ ಜನ ನಾವು ತಲುಪ್ಬೇಕಾಗ್ಯೈತಿ ಅವ್ರ ಮನ ಒಲಸ್ಬೇಕಾಗ್ಯೈತಿ ಪೋಲಿಯೋ ಕೇವಲ ದೇವರಿಂದ ಅಂತ್ರ ಮಂತ್ರ ಶಕ್ತಿಗಳಿಂದ ಮಾಯ ಮಾಟ ಮಂತ್ರ ಮಾಡೋದ್ರಿಂದ ನಿರ್ಮೂಲನೆ ಆಗೋದಿಲ್ಲ ಅದಕ್ಕೆ ಕಾರಣಗಳೇನು ಅಂತ ತಿಳಿವಳ್ಕೆನ್ನ ಕೊಟ್ಟು ಸರಿ ಮಾಡ್ಬೇಕಾಗ್ಯೈತಿ